ನಾನು ಈ ಒಂದು ಯುವ ಜನತೆಗೆ ಸಂದೇಶ ನೀಡುವ ಸಲುವಾಗಿ ಈ ಒಂದು ಮೊಬೈಲ್ ಫೋನ್ಸ್ ಏನಿದೆ ಅದನ್ನು ಯಾವ ಮಟ್ಟಕ್ಕೆ ಎಷ್ಟು ಬಳಸಿಕೊಳ್ಳಬೇಕು ಎಂಬುದರ ವಿಷಯ ಬಗ್ಗೆ ಒಂದು ಮಾಹಿತಿಯನ್ನು ಬರೀಬೇಕು ಅಂತ ಇಚ್ಛೆ ಇದೆ ಅದು ಯಾ ಬರೆಯೋದೇ ಮಹಾ ಅಪರಾಧ ಎನ್ನುವಂತಹ ವಿಷಯಗಳು ಭಾರತದಲ್ಲಿ ಇರುವಂಥದ್ದು ಏನಂದರೆ ಈ ಒಂದು ಪುರುಷ ಪ್ರಧಾನಕ್ಕೆ ಬಗ್ಗೆ ಮಾತಾಡೋದಾಗಿರ್ಬೋದು ಬರೆಯುವಂಥದ್ದಾಗಿರಬಹುದು ಇದು ಮಾತಾಡಿದಾಗ ಮಹಾ ಅಪರಾಧ ಥರ ನೋಡುವಂತಹ ಜನರಿದ್ದಾರೆ ಅದು ಈ ಒಂದು ಭಾರತದಲ್ಲಿ ಮ ಏನಾದರೂ ಮಾತಾಡಿದ್ರೆ ಅಥವಾ ಬರೆದರೆ ಮಹಾ ಅಪರಾಧ ಎಂದು ಕಾಣುವಂತಹ ಒಂದು ವಿಷಯ